ನಾನು ಒಂದು ಜುವ್ಲೆರಿನ ಆರ್ಡರ್ ಮಾಡಿದ್ದೆ ರೀಸೆಂಟಾಗಿ ನಾನು ತುಂಬ ದಿನಿಂದ್ ಆ ಜುವ್ಲೆರಿನ ಹುಡಕ್ತಾಯಿದ್ದೆ ಬಟ್ ಅದೇನಾಯ್ತಪ್ಪ ಅಂದರೆ ನನಗೆ ಡೆಲಿವರಿ ಆಗಿದ್ದೇನಪ್ಪಾ ಅಂದರೆ ನಾನು ಆರ್ಡರ್ ಮಾಡಿದ್ದೇ ಬೇರೆ ಬಟ್ ನನ್ಗೆ ರೀಚಾಗಿದ್ದೇ ಬೇರೆ ನನ್ನ ತುಂಬ ಸ್ಯಾಟಿಸ್ಫೆಕ್ಷನ್ ಆಗಿಲ್ಲ ನನಗೆ ತುಂಬ ಕೋಪ ಸಹ ಬಂತು ನನ್ನ ಆರ್ಡರ್ ಮಾಡಿದ್ದೊಂದು ಬಂದಿದ್ದೊಂದು ಅಂತ ಯಾಕಂದರೆ ನಾನು ತುಂಬ ದಿನಗಳಿಂದ ಆ ಡಿಸೈನ್ ಹುಡಕ್ತಾಯಿದ್ದೆ ಫೈನಲಿ ನಂಗೆ ಆ ಡಿಸೈನ್ ಸಿಕ್ತು ಆದರೆ ಏನಾಯ್ತಪ್ಪಾ ಅಂದರೆ ನನಗೆ ಡೆಲಿವರಿ ಆಗಿದ್ದೇ ಬೇರೆ ಡಿಸೈನ್ ಆಗೋಗಿತ್ತು ನಾನು ಅದನ್ನು ರಿಟರ್ನ್ ಮಾಡಿದೆ ತುಂಬ ಕೋಪ ಬಂದ್ಬಿಡ್ತು ಅವರ ಮೇಲೆ ಯೇ ನಾನು ತುಂಬ ದಿನದಿಂದ ಹುಡಕ್ತಾಯಿದ್ದೆ ಬಟ್ ಇದು ನೋಡಿದ್ರೆ ಇವ್ರು ಈ ಥರ ಕಳಿಸಿದ್ದಾರೆ ಅಲ್ಲಿ ಮಾತ್ರ ನನಗೆ ಶೋ ಮಾಡಿದ್ದು ಮಾತ್ರ ನಾನು ನೋ ನನ್ಗೆ ಏನು ಆಸೆ ಇತ್ತೋ ಅದೇ ಇತ್ತು ಬಟ್ ನನ್ಗೆ ಬಂದಿದ್ದು ಮಾತ್ರ ಬೇರೆ ಡಿಸೈನ್ ಅಂತ ತುಂಬ ಕೋಪ ಆಯಿತು ಮತ್ತೆ ಅವ್ರಿಗೆ ರಿಟರ್ನ್ ಮಾಡಿದೆ ರಿಟರ್ನ್ ಮಾಡಿದ್ಮೇಲೇನೂ ಅವ್ರು ನನಗೆ ಅಮೌಂಟೆನೋ ಕಳಿಸಿದರು ಆದರೂ ನಾವು ಒಂದಾಸೆ ಇಟ್ಕೊಂಡು ನಾವು ಒಂದು ಡಿಸೈನನ್ನು ನಾವು ಕಳ್ಸಿರ್ತೇ ಅಂದರೆ ಆಸೆ ಇಟ್ಕೊಂಡು ನಾವು ಒಂದು ಆರ್ಡರ್ ಮಾಡಿರ್ತೀವಲ್ಲ ದಯವಿಟ್ಟು ಅದನ್ನೇ ನಮ್ಮ ಮನೆಗೆ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ನೀವು ಅವ್ರಿಗೆ ಅವರ ಕಸ್ಟಮರ್ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನೇ ನೀವು ಕಸ್ಟಮರ್ ರೀಚ್ ಮಾಡಿದರೆ ನಿಮಗೂ ಒಂದು ಒಳ್ಳೆ ಒಂದು ಬಿಸ್ನೆಸ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ನಾವು ಯಾವುದನ್ನ ಆರ್ಡರ್ ಮಾಡ್ತಿರ್ತಿವೋ ದಯವಿಟ್ಟು ಅದನ್ನೇ ಕಳಿಸಿ ಅಂತ ಹೇಳ್ತೀನಿ